ನಮಸ್ಕಾರ ನಮ್ಮ ಪ್ರದೇಶದ ಸಾಂಪ್ರದಾಯಿಕ ಆಟಗಳ ಬಗ್ಗೆ ಹೇಳಬೇಕು ಅಂತಂದರೆ ಕಬಡ್ಡಿ ಖೊ ಖೋ ಚಿನ್ನಿದಾಂಡು ಆಮೇಲೆ ಲಗೋರಿ ಆಮೇಲೆ ಕುಸ್ತಿ ಇವೆಲ್ಲ ನಮ್ಮ ಸಾಂಪ್ರದಾಯ್ಕ ಆಟಗಳು ಅಂತ ಹೇಳಿ ಹೇಳ್ಬೋದು ಆಮೇಲೆ ಇಲ್ಲಿ ಇನ್ನೂ ಒಂದು ಅಂತಂದ್ರೆ ಜಾಸ್ತಿ ಏನು ಆಡ್ತಾರಪ್ಪ ಅಂತಂದ್ರೆ ನಮ್ಮ ಕಡೆ ಜನ ಕಬಡ್ಡಿ ಆಡ್ತಾರೆ ಕಬಡ್ಡಿ ನ್ಯಾಷ್ನಲ್ ಗೇಮ್ ಅದು ಹೌದಲ್ವ ಎಲ್ಲರೂ ನಮ್ಮ ಭಾರತ ದೇಶ್ದೊಳಗ ನೋಡ್ಬೋದು ಸಾಂಪ್ರದಾಯಿಕ ಆಟ ಯಾವುದು ಅಂತಂದ್ರೆ ನಮ್ದು ಧಾರ್ವಾಡ ಸೈಡ ಕಬಡ್ಡಿ ಖೊ ಖೋ ಕುಸ್ತಿ ಆಮೇಲೆ ಚಿನ್ನಿದಾಂಡು ಆಮೇಲೆ ಲಗೋರಿ ಇವು ಆಟಗಳನ್ನು ನಾವು ದಿನಂಪ್ರತಿ ನೋಡ್ತಿರ್ತೇವೆ ನಮ್ಮ ಓಣಿ ಒಳಗೆ ಆಗಿರ್ಬೋದು ನಮ್ಮ ಸ್ಕೂಲ್ ಒಳಗೆ ಆಗಿರ್ಬೋದು ನಮ್ಮ ಶಾಲೆಯಲ್ಲಿ ಆಗಿರ್ಬೋದು ನಮ್ಮ ಕಾಲೇಜ್ನಲ್ಲೇ ಆಗಿರ್ಬೋದು ಎಲ್ಲ ಸಾಂಪ್ರದಾಯ್ಕ ಆಟಗಳನ್ನು ಜಾಸ್ತಿ ಆಡಿಸ್ತೇವಿ ಆಮೇಲೆ ಸ್ ಸ್ಪೋರ್ಟ್ಸ್ ಅಂತಂದು ಬಂದ್ರ ಆಟಗಳು ಅಂತಂದು ಬಂತಂದರೆ ನಮ್ಮ ಶಾಲೆಗೆ ಕಾಲೇಜ್ನಲ್ಲಿ ಆಟಗಳನ್ನು ನಾವು ವರ್ಷಕ್ಕೆ ಒಂದು ಸರ್ತಿ ಹಮ್ಕೊಳ್ತೇವೆ ಅವಾಗ ಜಾಸ್ತಿ ಯಾವ ಆಟ ಹಮ್ಕೋತೇವೆ ಅಂತಂದ್ರೆ ನಮ್ಮ ಆಟಗಳನ್ನು ಹಮ್ಕೊಂತೇವೆ ಕಬಡ್ಡಿ ಗೆ ಗೇಮ್ ಅಂತ ಇರ್ತೈತಿ ಆಟ ಇರ್ತೈತಿ ಆ ಕಬಡ್ಡಿ ಆಟ ಆಡ್ಲಿಕ್ಕತ್ರೆ ಹೆಂಗಪ್ಪ ಅಂತಂದ್ರೆ ನಾವು ಟಿ ವಿ ಒಳಗೆ ಅದು ನೋಡಿರ್ಬೋದು ಆಟ ಕಬಡ್ಡಿ ಎಷ್ಟು ಜನ ಇರ್ತಾರೆ ಅಂತಂದ್ರೆ ಏಳು ಜನ ಇರ್ತಾರೆ ಏಳು ಜನ ಆಟ ಆಡ್ತಿರ್ತಾರೆ ಆ ಕಡೆ ಒಂದು ತಂಡ ಇರ್ತೈತಿ ಈ ಕಡೆ ಒಂದು ತಂಡ ಇರ್ತೈತಿ ಎರಡೂ ಅಪೋಜಿಟ್ಟಾಗಿ ಆಡ್ತಿರ್ತವೆ ಕಬಡ್ಡಿ ಆಡೋದ್ರಿಂದ ಏನಾಗ್ತೈತಿ ಅಂತಂದ್ರೆ ನಮ್ದು ಮೈಂಡ ತಲೆ ಭಾಳ ಶಾರ್ಪಾಗಿ ಓಡ್ತೈತಿ ಅಂತ ಹೇಳಿ ಹೇಳ್ಬೋದು ಹೆಂಗೆ ನಾವು ಡಿಪೆಂಡ್ ಮಾಡ್ಬೇಕು ಹಾಂ ಇನ್ನೊಬ್ಬರನ್ನ ಹೆಂಗೆ ಇನ್ನೊಬ್ರಿಂದ ಸೇವ್ ಮಾಡ್ಕೋಬೇಕು ನಮ್ಮನ್ನು ಅಂತ ಹೇಳಿ ಗೊತ್ತಾಗ್ತೈತಿ ಇದು ಸಾಂಪ್ರದಾಯಿಕ ಆಟಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಆರೋಗ್ಯ ಭಾಳ ಅಂದ್ರೆ ಭಾಳ ಚೊಲೋ ಇರ್ತೈತೆ ಆಟ ಆಡುವುದ್ರಿಂದ ನೆಮ್ಮದಿಯುತವಾಗಿ ನಾವು ಆರೋಗ್ಯಯುತವಾಗಿ ಇರ್ತೇವೆ ಯಾರು ನೋಡಿರಿ ಮನೆ ಒಳಗೆ ನೋಡಿರಿ ಈಗ ಯೋಗಾಸನ ಅಂತ ಅಂತೂ ಭಾರೀ ಪಾಪ್ಯುಲರ್ ಆಗೈತೆ ಅಂತ ಹೇಳ್ಬೋದು ಈ ಯೋಗಾಸನಕ್ಕಿಂತ ನಾವು ದಿನಂಪ್ರತಿ ಆಟ ಆಡುವುದ್ರಿಂದ ರನ್ನಿಂಗ್ ಮಾಡುವುದ್ರಿಂದ ಆಟ ಆಡುವುದ್ರಿಂದ ನಾವು ಮಕ್ಳಿಗೆ ನೋಡಿರಿ ಮನೆ ಒಳಗೆ ಇಲ್ಲಿ ಜನ ನಮ್ಮ ಸಾಂಪ್ರದಾಯಿಕವಾಗಿ ಮನೆ ಒಳಗೆ ಏನು ಮಾಡ್ತಾರಂತಂದ್ರೆ ಮಕ್ಕಳ್ನ ಯಾವಾಗ್ಲೂ ಆಟಕ್ಕೆ ಬಿಟ್ಟಿರ್ತಾರೆ ಓದುವುದು ಬರ್ಯದು ಆಮೇಲೆ ಫಸ್ಟ್ ಇಲ್ಲಿ ಹೆಂಗಂತಂದ್ರ ಆಟ ಆಡ್ಲಿಕ್ಕೆ ಬಿಡ್ತಾರೆ ಮಕ್ಕಳ್ನ ಫಸ್ಟ ಆರೋಗ್ಯಯುತವಾಗಿ ಬೆಳವಣ್ಗೆ ಆಗ್ತಂತ ಆರೋಗ್ಯಯುತವಾಗಿ ನಾವು ಇರ್ತೇವೆ ಆರೋಗ್ಯಯುತವಾಗಿ ಮತ್ತು ನಮ್ಮದು ಮೈಂಡ್ ಇರ್ತೈತಿ ಅನ್ನುವುದು ಒಂದು ನಂಬಿಕೆ ಆಗಲೇ ಊಟದ ಬಗ್ಗೆ ಹೇಳಿದೆ ಊಟದ ಬಗ್ಗೆ ಹೇಳುವಾಗ್ಲೂ ಆರೋಗ್ಯದ ಬಗ್ಗೆಯೇ ಹೇಳಿದೆ ಮತ್ತು ಈಗ ಆಟದ ಬಗ್ಗೆ ಹೇಳಬೇಕಂದು ಆರೋಗ್ಯವೇ ಆರೋಗ್ಯವೇ ನಮಗೆ ಭಾಗ್ಯ ಇದ್ದಂಗೆ ಆರೋಗ್ಯ ಇತ್ತು ಅಂದ್ರ ತಾನೇ ಭಾಗ್ಯ ಸಿಕ್ತೈತಿ ನಾವು ಆರೋಗ್ಯವಾಗಿ ಇರ್ಲಿಕ್ಕೆ ಅಂದಂದು ಏನು ಭಾಗ್ಯ ಸಿಕ್ತೈತೆ ರೀ ಅದಕ್ಕೆ ಆರೋಗ್ಯವಾಗಿರಬೇಕು ಅಂತಂದ್ರೆ ನಾವು ಮಕ್ಕಳ್ನ ಆಟ ಆಡ್ಲಿಕ್ಕೆ ಬಿಡ್ಬೇಕು ನಾವೂ ಆಟ ಆಡ್ಬೇಕು ಮಕ್ಕಳ ಜೊತೆ ಅಂದರೆ ನಾವು ಆರೋಗ್ಯಯುತವಾಗಿ ಇರ್ತೇವೆ ಅಂತ ಹೇಳಿ ಹೇಳ್ಬೋದು ಆಟಗಳನ್ನು ಆಡ್ಬೇಕು ಆಟ ದೇಹಕ್ಕೆ ಒಳ್ಳೇದು ಮನ್ಸಿಗೆ ಒಳ್ಳೇದು ಅಂತ ಹೇಳಿ ಹೇಳ್ಬೋದು ಆಟ ಆಡ್ಲಿಕ್ಕಾತಂದ್ರೆ ಎಲ್ಲ ನಮ್ದು ಬಾಡಿ ಪಾರ್ಟ್ಸೆಲ್ಲ ಚಲನವಲನಗಳು ಆಗ್ತವೆ ಚಲನವಲನಗಳು ಆದ ಮೇಲೆ ಏನಾಗ್ತೈತಿ ಅಂತಂದ್ರೆ ತಾನೇ ಬೆಳವಣ್ಗೆ ಆಗ್ತವೆ ಮಕ್ಳ ನಡೆ ಒಳ ಮತ್ತು ನಮ್ದೂ ನಾವು ದೊಡ್ಡೋರಾಗಿಯೂ ಆಟ ಆಡುವುದ್ರಿಂದ ಏನಾಗ್ತೈತಿ ನಮ್ಗೆ ಚೆಂದಾಗ್ ಹಸಿವಾಗ್ತೈತ್ ರೀ ಆಟ ಆಡುವುದ್ರಿಂದ ಏನಾಗ್ತೈತಿ ಅಂತಂದ್ರೆ ಹಶು ಚೆಂದ ಆಗ್ತೈತಿ ಹಶು ಆಯ್ತಂದ್ರೆ ನಾವೂ ಊಟ ಚೆಂದಾಗ್ ಮಾಡ್ತೇವೆ ಊಟ ಚೆಂದಾಗಿ ಮಾಡಿದ್ದೇವೆ ಅಂತಂದ್ರೆ ಏನಾಗ್ತೈತಿ ಅಂತಂದ್ರೆ ನಾವು ಆರೋಗ್ಯಯುತ್ವಾಗಿ ಇರ್ಲಿಕ್ಕೆ ಸಹಾಯ ಆಗ್ತೈತಿ ಅಂತ ಹೇಳಿ ಹೇಳ್ಬೋದು ಆಟಗಳು ಒಂದು ಕಬಡ್ಡಿ ಖೊ ಖೋ ಖೊ ಖೋ ಅಂತಂದರೂ ಆಡ್ಲಿಕ್ಕೆ ನೋಡ್ಬೇಕು ರೀ ಒಂಬತ್ತು ಜನ ಆಡ್ತಿರ್ತಾರೆ ಒಂಬತ್ತು ಜನವೂ ಒಬ್ರಿಕೊಬ್ರ್ ಅಲರ್ಟ್ ಇರ್ತಾರೆ ಆಟಗಳನ್ನು ನಾವು ಟಿ ವಿ ಒಳಗೆ ಆಗಿರ್ಬೋದು ಆಮೇಲೆ ಮೊಬೈಲ್ ಒಳಗಾಗಿರ್ಬೋದು ನೋಡ್ತಿರ್ತೇವೆ ಆಟಗಳ ಬಗ್ಗೆ ಬಟ್ ಈಗಿನ ಮಕ್ಳಿಗೆ ಯಾವ ಆಟವೂ ಸಿಗಾತಿಲ್ಲಂತ್ ಹೇಳ್ಬೋದು ಬಟ್ ನಮ್ಮ ಕಡೆ ಸಾಂಪ್ರದಾಯಿಕವಾಗಿ ಆಟಗಳನ್ನು ಆಡಿಸ್ಲಿಕ್ಕೆ ಭಾರೀ ಮುಂದೆ ರೀ ಜನ ಇಲ್ಲಿ ಹೆಂಗೆ ಆಟ ಆಡಿಸ್ತಾರಂತಂದ್ರೆ ಏಯ್ ಆಡಲಿ ಬಿಡು ಓದೋದ್ ಆಮೇಲೆ ಇರೋದ ಫಸ್ಟ್ ಆಟ ಆಡಿ ಬೆಳವಣ್ಗೆ ಆಗಲಿ ಮಕ್ಳು ಆಟ ಆಡ್ಲಿಕ್ಕಂದ್ರ್ ಏನು ಬರ್ತೈತಿ ಮಣ್ಣೊಳಗೆ ಆಟ ಆಡ್ತಿರ್ತವೆ ಹುಡ್ಗರು ಇಲ್ಲಿ ಮಣ್ಣೊಳಗೆ ಆಡ್ತಿರ್ತವೆ ಮಣ್ಣಿನ ಅಂಶ ಮಣ್ಣೊಳಗೆ ಕಬ್ಬಿಣ ಅಂಶ ಇರ್ತೈತಿ ಮನುಷ್ಯನಿಗೆ ಕಬ್ಬಿಣ ಅಂಶ್ನೂ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ಮಣ್ಣೊಳಗೆ ಆಡುವುದ್ರಿಂದ ಏನಾಗ್ತೈತಿ ಅಂತಂದ್ರೆ ಕಬ್ಬಿಣ ಅಂಶ ಸಿಕ್ತೈತೆ ರೀ ಕಬ್ಬಿಣ ಅಂಶ ಸಿಗ್ತು ಅಂತ ಅಂದ್ರೆ ಯಾವುದೇ ರೋಗ ರುಜಿನ ಜಾಸ್ತಿ ಬರುವುದಿಲ್ಲ ಕಬ್ಬಿಣ ಅಂಶ ಸಿಗ್ಬೇಕಂದ್ರೆ ಕೆಲ್ವೊಂದ ದ ದವಾಖಾನೆಗ್ ಅಲ್ಲಿ ಇಲ್ಲಿ ಅಡ್ಡಾಡ್ತಿರ್ತಾರ ಆರೋಗ್ಯಯುತ್ವಾಗಿ ಇರ್ಬೇಕಂತಂದು ದವಾಖಾನೆಗ್ ಹೋಗಿರ್ತಾರೆ ಮಕ್ಕಳ್ನ ಕರ್ಕೊಂಡು ಬಟ್ಟ ಆರೋಗ್ಯ ಎಲ್ಲೈತಿ ಅಂತಂದ್ರೆ ನಮ್ಮ ಆಟ್ದೊಳಗೆ ನಮ್ಮ ಊಟೊಳಗೆ ನಮ್ದು ದಿನಚರಿ ಒಳಗೆ ಆರೋಗ್ಯ ಅಡಗೈತಿ ಅಂತ ಹೇಳಿ ಹೇಳ್ಬೋದು ಆಟ ಆಡುವುದ್ರಿಂದ ನಾವು ಆರೋಗ್ಯಯುತವಾಗಿ ಒಂದು ಸ್ಟ್ರಾಂಗಾಗಿರ್ಬೋದು ಮೈಂಡಲ್ಲಿ ಮತ್ತು ಬಾಡಿಲಿ ಫಿಟ್ಟಾಗಿರ್ಬೋದು ಆಟನೇ ಆಡಕ್ಕೆ ಬರ್ಲಿಲ್ಲಂದ್ ಏನು ಮಾಡ್ಬೇಕ ತಲೆನ ಓಡುವುದಿಲ್ಲ ಅವ್ರ್ದು ಆಟ ಆಡಿದ್ರೆ ಗೊತ್ತಾಗ್ತೈತಿ ಎಲ್ಲಿ ನಾವು ಸೇವಾಗ್ಬೇಕು ಎಲ್ಲಿ ನಾವು ಆಟ ಆಡ್ಬೇಕು ಎಲ್ಲಿ ನಾವು ಇನ್ನೊಬ್ರಿಗೆ ಡಿಪೆಂಡ್ ಮಾಡ್ಬೇಕು ಎಲ್ಲಿ ಇನ್ನೊಬ್ರಿಗೆ ನಾವು ಸಹಾಯ ಮಾಡ್ಬೇಕು ಬಿದ್ದರೆ ಏನಾಗ್ತೈತಿ ಎದ್ರೆ ಏನಾಗ್ತೈತಿ ಅನ್ನೋದು ಅರಿವು ಬರ್ತೈತಿ ಆಟನೇ ಆಡ್ಲಿಲ್ಲಂದ್ ಏನು ಬರ್ತೈತೆ ರೀ ಅದಕ್ಕೆ ಆಟವೇ ಆಟ ಆಡುವುದ್ರಿಂದ ನಮಗ್ ಆರೋಗ್ಯ ಇರ್ತೈತಿ ಆರೋಗ್ಯ ಇತ್ತಂದ್ರೆ ಭಾಗ್ಯ ತಾನೇ ಸಿಗ್ತೈತಿ ಅದಕ್ಕೆ ಆರೋಗ್ಯವೇ ಭಾಗ್ಯ ಯಾವಾಗ್ಲೂ ನಮ್ಮ ಆಟದ ಮೈದಾನದಲ್ಲಿ ಎಲ್ಲವೂ ಅಡಗಿದೆ ಹೌದಲ್ವ ನೀವು ಕೇಳಿರ್ಬೋದ ಆಟನೇ ಆಡ್ಲಿಲ್ಲಂದ್ ಏನೂ ಮನುಷ್ಯ ಬೆಳವಣ್ಗೆ ಆಗುವುದಿಲ್ಲ ರೀ ಎಲ್ಲ ಆಟಾಡ್ದೊಳಗೆ ನಡಿತಿರ್ತೈತಿ ಈಗಿನ ಮಕ್ಳಿಗಂತೂ ಆಟನೇ ಸಿಗುತ್ತಿಲ್ಲ ಆದ್ರೂ ಆಟ ಆಡಿಸ್ತಿರ್ತಾರ್ ನಮ್ಮ ಉತ್ರ ಕರ್ನಾಟಕ ಮಂದಿ ಹೆಂಗ್ ಅಂತಂದ್ರೆ ಗ್ರೌಂಡ್ನೊಳಗೆ ನೋಡಿರಿ ಗ್ರೌಂಡೊಳಗೆ ಹೋಗಿರಿ ನೀವು ಬಿಡಿರಿ ಮನೆ ಒಳಗೇ ದಿನಂಪ್ರತಿ ಆಟ ಆಡ್ಸ್ತಿರ್ತಾರೆ ಚಕ್ಕ ಆಡುವುದಾಗಿರ್ಬೋದು ಆಮೇಲೆ ಮತ್ತು ಹಗ್ಗದ ಆಟ ಆಗಿರ್ಬೋದು ಚಿನ್ನಿದಾಂಡು ಆಗಿರ್ಬೋದು ಲಗೋರಿ ಆಗಿರ್ಬೋದು ಬುಗರಿ ಬುಗ್ರಿ ಆಟನೇ ನೋಡಿರ್ಲಿಕ್ಕಿಲ್ಲ ರೀ ಈಗಿನ ಜನ ಬಟ್ ಈ ಕಡೆ ಜನ ನೋಡಿ ಬನ್ರಿ ಈ ಕಡೆ ಉತ್ರ ಕರ್ನಾಟಕ ಕಡೆ ಧಾರ್ವಾಡ ಕಡೆ ಬಿಜಾಪುರ ಕಡೆ ಕೊಪ್ಪಳ ಕಡೆ ಬುಗ್ರಿ ಆಟ ಆಡುವುದು ನಾವೆಲ್ಲ ಆಟ ಆಡಿದ್ದೇವೆ ನಮ್ಮ ಕ ನಮ್ಕಿಂತ ಈಗಿನ ಆಟವೂ ಭಾಳ ಚೆಂದ ಇದಾವ್ ಎಲ್ಲರೂ ಏನು ಮಾಡ್ತಾರಂತಂದರೆ ಈಗ ಮಕ್ಳಿಗೆ ಒಂದು ಕೈ ಒಳಗೆ ಒಂದು ಮೊಬೈಲ್ ಕೊಟ್ಟು ಕೂಡಿಸ್ತಾರ್ ಬಟ್ ಅದು ಏನೂ ಮೈಂಡ ಡೆವ್ಲಪ್ ಆಗುವುದಿಲ್ಲ ಮೈಂಡ್ ಇನ್ನಿಷ್ಟು ವೀಕ್ ಆಗ್ತೈತೆ ಅವ್ರ್ದು ಮೊಬೈಲ್ ನೋಡುವುದು ಊಟ ಮಾಡುವುದು ಮಕ್ಕಳ್ದು ಮೊಬೈಲ್ ನೋಡೋದು ಊಟ ಮಾಡೋದು ಮಕ್ಕಳ್ದು ಹಿಂಗೆ ಮಾಡಿದರೆ ಹೆಂಗೆ ಬೆಳವಣ್ಗೆ ಆಗ್ತೈತೆ ರೀ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಮಕ್ಳಿಗೆ ಫ್ರೀಯಾಗಿ ಆಟಕ್ಕೆ ಬಿಡ್ಬೇಕು ಫ್ರೀಯಾಗಿ ಆಟಕ್ಕೆ ಬಿಟ್ರಂದ್ರ್ ಅಷ್ಟೇ ಮಕ್ಕಳ ಬೆಳವಣ್ಗೆ ಆಗ್ತೈತಿ ಮೊಬೈಲ್ ಕೊಡುವುದ್ರಿಂದ ಏನಾಗ್ತೈತಿ ಅಂತಂದ್ರೆ ಅವು ಥರದ ಮೈಂಡ ವೀಕ್ ಅಕ್ಕೊಂತ ಹೋಗ್ತೈತಿ ಈಗ ನೋಡ್ಬೇಕು ರೀ ಸೈನ್ಸ್ಗಳ ಸೈಂಟಿಸ್ಟ್ಗಳೇ ಹೇಳಿರ್ತಾರೆ ಡಾಕ್ಟ್ರಸ್ ಹೇಳಕ್ಕೆ ಹತ್ತಾರೆ ಮೊಬೈಲ್ ಅವಾಯ್ಡ್ ಮಾಡಿರಿ ಮೊಬೈಲ್ ಅವಾಯ್ಡ್ ಮಾಡಿರಿ ಬಟ್ ಈಗಿನ ಟ್ರೆಂಡ್ ಏನಾಗೈತೆ ಅಂತಂದ್ರೆ ಮೊಬೈಲೇ ಜಾಸ್ತಿ ಕೊಡ್ತಾರೆ ಅದಕ್ಕೆ ಮೊಬೈಲ್ಗಳನ್ನು ಸೈಡಿಗಿಟ್ಟು ಆರೋಗ್ಯಯುತವಾದ ಬೆಳ್ವಣ್ಗೆಗೆ ಏನು ಬೇಕಪ್ಪ ಅಂತಂದ್ರೆ ಆಟ ಬೇಕು ಆಟದ ಜೊತೆಗೆ ಊಟ ಬೇಕು ಅಂದ್ರೆ ನಮ್ಮದು ಆರೋಗ್ಯವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳಿ ಹೇಳ್ಬೋದು ಒಂದು ಒಳ್ಳೆಯ ಆಟದ ಮೈದಾನ ಇತ್ತು ಅಂತಂದ್ರೆ ಒಳ್ಳೆಯ ಬೆಳವಣಿಗೆ ಆಗ್ತೈತಿ ಹೌದಲ್ವ ರೀ ನಾವೇ ಎಷ್ಟೋ ಇಂಟರ್ನ್ಯಾಷ್ನಲ್ ಗೇಮನ್ನು ನೋಡ್ಬೋದು ಅಂತರರಾಷ್ಟ್ರೀಯ ಆಟಗಳನ್ನು ನೋಡ್ಬೋದು ಅಂತರರಾಷ್ಟ್ರೀಯವಾಗಿ ಎಷ್ಟೋ ಮಂದಿ ಪದಕಗಳನ್ನು ಪಡ್ದಾರೆ ಆದ್ರ್ ಪದಕ ಒಳಗೆ ನಾವು ಹಿಂದೆ ಇರ್ಬೋದು ಕರೆ ಆದ್ರೆ ಆಟದಿಂದ ಹಿಂದೇನಿಲ್ಲ ಅಂತ ಹೇಳಿ ಹೇಳ್ಬೋದು ಆದರೆ ಅಂತರರಾಷ್ಟ್ರೀಯ ಮಟ್ಟವಾಗಿ ಆಟ ಆಡಲಿಕ್ಕೆ ನಮಗೆ ಕೊರತೆ ಇದೆ ಅಂತ ಹೇಳಿ ಹೇಳ್ಬೋದು ಇದನ್ನೂ ಕೂಡ ಬಟ್ಟ ಆದರೂ ನಮ್ಮ ಮಂದಿ ಇಲ್ಲಿ ಆಟಗಳನ್ನು ದಿನಂಪ್ರತಿ ಆಡ್ಕೊಳ್ತ ಇರ್ತಾರೆ ಇಲ್ಲಿ ಜನ ಆಮೇಲೆ ಆಟ ಆಡಬೇಕು ಅಂತಂದ್ರೆ ಅವರಿಗೆ ಮನಸ್ಸು ಶಾಂತ್ವಾಗಿ ಇರ್ತೈತಿ ಆಮೇಲೆ ಯಾವ ಆಟ ಹೆಂಗೆ ಆಡಬೇಕು ಅನ್ನೋದು ಅವರಿಗೆ ನಾಲೆಜ್ ಬರ್ತೈತಿ ಅಂತ ಹೇಳಿ ಹೇಳ್ಬೋದು ಮತ್ತು ಇನ್ನೇನು ಹೇಳಕ್ಕೆ ಸಾಧ್ಯ ಐತಿ ಅಂತಂದ್ರೆ ಆರೋಗ್ಯವೇ ಭಾಗ್ಯ ಭಾಗ್ಯವೇ ಆಟ ಅಂತ ಹೇಳಿ ಹೇಳ್ಬೋದು ಆರೋಗ್ಯಯುತ್ವಾಗಿ ಬೆಳವಣ್ಗೆ ಆಗ್ಬೇಕಂದ್ರ ಆಟ ಬಹಳ ಮಹತ್ವದ್ದಾಗೈತಿ ಅಂತ ಹೇಳ್ಬೋದು ಖೊ ಖೋ ಎಷ್ಟು ಜನ ಆಡ್ತಿರ್ತಾರೆ ಹತ್ತು ಜನ ಆಡ್ತಿರ್ತಾರೆ ಒಬ್ಬರು ಡಿಪೆಂಡ್ ಮಾಡ್ತಿರ್ತಾರೆ ಆ ಮೂರೂ ಜನ ಡಿಪೆಂಡ್ ಮಾಡ್ತಿರ್ತಾರೆ ಅವಾಗ ಮೂರೂ ಜನನೂ ಹೆಂಗೆ ಮಾಡಬೇಕು ಎಲ್ಲರ ಜೊತೆ ಹೆಂಗೆ ಕೋಆರ್ಡಿನೇಶನ್ ಐತಿ ಒಬ್ಬರಕಿಂತ ಒಬ್ರು ಹೆಂಗೆ ಕೋಆರ್ಡಿನೇಶನ್ನಲ್ಲೇ ಆಟ ಆಡ್ಬೋದು ಹೊಂದಿಕೊಂಡ್ ಆಟ ಆಡ್ಬೇಕು ನಾನು ಅವ್ರ್ನ ಔಟ್ ಮಾಡ್ಬೇಕು ಹೆಂಗೆ ಔಟ್ ಮಾಡ್ಬೇಕು ಎಲ್ಲರೂ ಟೀಮ್ಗೆ ಟೀಮ್ ಆಟ ಬಂದಾಗ ತಂಡದ ಆಟ ಬಂದಾಗ ಹೆಂಗೆ ಇನ್ನೊಬ್ಬರ ಜೊತೆ ಹೆಂಗೆ ಆಟ ಆಡಬೇಕು ಅನ್ನುವುದು ನಾಲೆಜನ್ನು ಬೆಳ್ಸೋದು ಯಾವ್ದು ಅಂತಂದರೆ ಇನ್ನೊಬ್ಬರ ಜೊತೆ ಹೆಂಗೆ ಹೊಂದಾಣಿಕೆಯಲ್ಲಿ ಇರಬೇಕು ಅನ್ನೋದ್ ಬೆಳ್ಸೋದ್ ಯಾವುದು ಅಂತಂದ್ರೆ ಆಟವೇ ಬೆಳೆಸ್ತೈತಿ ಅಂತ ಹೇಳಿ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕದ ಮಂದಿ ಕಡೆ ಕೇಳಿರಿ ನೀವು ಮಕ್ಳು ಏನು ಮಾಡಕ್ಕತ್ತಿವೆ ಅಂತಂದ್ರೆ ಆಟ ಆಡ್ಲಿಕತ್ತಿವೆ ತಾವು ಅಂತ ಹೇಳ್ತಾರೆ ಬಟ್ ಬೇರೆ ಕಡೆ ಕೇಳಿರಿ ನೀವು ಏನು ಮಾಡಕ್ಕೆ ಹತ್ತಾರೆ ಮಕ್ಕಳು ಅಂತಂದರೆ ಮೊಬೈಲ್ ನೋಡ್ಕೊಂತ ಕುಂತಾರೆ ಅಲ್ಲಿ ಹೋಗ್ಯಾರೆ ಇಲ್ಲಿ ಹೋಗ್ಯಾರೆ ಕುಂತಾರೆ ಮನ್ಕೊಂಡಾರೆ ಅಂತ ಹೇಳ್ತಾರೆ ಬಟ್ ನಮ್ಮ ಕಡೆ ಕೋ ಯಾರೇ ಫೋನ್ ಹಚ್ಚಿದಾಗ ಕೇಳಿರಿ ಏನು ಮಾಡುತ್ತವ್ ಮಕ್ಳು ನಿಮ್ಮವು ಅಂತ ಅಂತಂದರೆ ಏನು ಹೇಳ್ತಾರೆ ಅಂತಂದು ಆಟ ಆಡ್ಲಿಕ್ಕತ್ತಿವೆ ತಮ್ಮ ಪುರ್ತೆಗ್ ತಾವು ಅಂತ ಹೇಳ್ತಾರೆ ಅದು ಆರೋಗ್ಯಯುತ್ವಾದ ಬೆಳ್ವಣ್ಗೆಗೆ ಆಟವೇ ಪ್ರಮುಖ ದಾರಿ ಅಂತ ಹೇಳ್ಬೋದು ಆಟವು ಬಹಳ ಮಹತ್ವಪೂರ್ಣವಾಗಿ ಪ್ರಾಮುಖ್ಯತೆಯನ್ನು ಪಡೆದೈತಿ ಅಂತನೂ ಹೇಳ್ಬೋದು ಅದಕ್ಕೆ ಆರೋಗ್ಯಯುತ್ವಾದ ಬೆಳ್ವಣ್ಗೆಗ್ ಏನು ಬೇಕಪ್ಪ ಅಂತಂದ್ರೆ ಆಟ ಬೇಕು ಆಟದಿಂದ ಆರೋಗ್ಯಯುತವಾಗಿ ಬೆಳವಣಿಗೆ ಆಗ್ತೈತಿ ಅಂತ ಹೇಳಿ ಹೇಳ್ಬೋದು ಒಳ್ಳೆಯ ಸಾಂಪ್ರದಾಯಿಕ ಆಟಗಳು ನಮ್ಮನ್ನು ಉಳಿಸಿ ಬೆಳೆಸ್ತವೆ ಅಂತಲೂ ಹೇಳ್ಬೋದು ಹೆಂಗೆ ಆಟ ಆಡ್ಬೋದು ಹೆಂಗೆ ಇನ್ನೊಬ್ಬರ ಜೊತೆ ಸಾ ನಾವು ಹೊಂದಾಣಿಕೆ ಆಬೇಕು ಹೆಂಗೆ ಹೊಂದಾಣಿಕೆ ಆಬಾರ್ದು ಯಾವಾಗ ನಾವು ಇನ್ನೊಬ್ಬರ ಜೊತೆ ಏನು ಮಾತಾಡ್ದ್ರೆ ಕರಕ್ಟಾಗ್ತೈತಿ ಎಲ್ಲ ಆಟವೇ ಕಲಿಸ್ತೈತಿ ಅಂತ ಹೇಳಿ ಹೇಳ್ಬೋದು ಆರೋಗ್ಯಯುತ್ವಾದ ಬೆಳವಣ್ಗೆಗೆ ಆಟ ಪ್ರಾಮುಖ್ಯತೆಯನ್ನು ಪಡೆ